ನಮಸ್ಕಾರ ಸರ್ ಅದೇ ನನಗೆ ನಿಮ್ಮ ಹೋಟೆಲಲ್ಲಿ ಫುಡ್ಡನ್ನ ಆರ್ಡರ್ ಮಾಡಬೇಕಾಗಿದೆ ನನಗೆ ಎರಡು ಸೌತ್ ಇಂಡಿಯನ್ ಮಿಲ್ಸು ನಾಲ್ಕು ನಾರ್ತ್ ಇಂಡಿಯನ್ ಮಿಲ್ಸ್ ಬೇಕಾಗಿದೆ ಹಾಂ ನಾನು ಈಗ ನಾನು ಈವಾಗ ಆರ್ಡರ್ ಮಾಡಿದೆ ನನಗೆ ಯಾವ ಟೈಮಲ್ಲಿ ಡಿಲ್ವರಿಯಾಗತ್ತೆ ಅಂತ ನನಗೆ ತಿಳಿಸಿ ಮತ್ತು ಈವಾಗ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರ ಎಂ ಜಿ ರೋಡ್ಗೆ ನೀವು ಡಿಲ್ವರಿ ಕೊಡಿ ನಾನು ಲೊಕೇಶನನ್ನ ನಿಮಗೆ ಕಳಿಸಿರ್ತೀನಿ ಅದಕ್ಕೆ ಆ ಲೊಕೇಶನ್ನಿಗೆ ನೀವು ಡಿಲ್ವರಿ ಕೊಡಿ ಆದಷ್ಟು ನೀವು ಬೇಗ ಕಳ್ಸೋಕ್ಕೆ ಟ್ರೈ ಮಾಡಿ ಸರ್ ಮತ್ತು ಎಷ್ಟು ಸಮಯ ಅಂದಾಜಾಗುತ್ತೆ ಅಂತ ಒಂದು ತಿಳಿಸಿ ನಮಗೆ